ನನ್ನ ನೆಚ್ಚಿನ ಪ್ರವಾಸ ತಾಣವೆಂದರೆ ಅಬ್ಬೆ ಫಾಲ್ಸ್ ಮತ್ತು ಜೋಗ್ ಫಾಲ್ಸ್ ಅಂದರೆ ನದಿ ಮತ್ತು ಸಮುದ್ರ ಇವುಗಳ ಅರ ನೆಚ್ಚಿನ ಪ್ರವಾಸ ಸ್ಥಾನಗಳು ಇದರಲ್ಲಿ ಮತ್ತು ನನಗೆ ಇಷ್ಟಕರವಾದ ಸ್ಥಳವೆಂದರೆ ಅದು ಕೇದಾರನಾಥ ಕೇದಾರನಾಥನ ಬಳಿ ಆ ದೇವಸ್ಥಾನ ಬಳಿ ಒಮ್ಮೆಯಾದರೂ ಹೋಗಿ ಅಲ್ಲಿನ ಸೌಂದರ್ಯ ಪ್ರಕೃತಿ ಸೌಂದರ್ಯ ಮತ್ತು ಆ ದೇವರನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಸಮಯವನ್ನು ಕಳೆದುಕೊಂಡು ಬರುವುದೇ ನನ್ನಯ ಆಸೆ